ಐದು ಡಿಸ್ಟ್ರಿಕ್ಕ ಹೆಸ್ರೇಳ್ಬೇಕಂದ್ರೆ ಮೊದಲ್ನೇದಾಗಿ ನಮ್ಮದು ಡಿಸ್ಟ್ರಿಕ ಅದು ಶಿವಮೊಗ್ಗ ಡಿಸ್ಟ್ರಿಕ್ ಎರಡನೇದಾಗಿ ಉತ್ತರ ಕನ್ನಡ ಮೂರನೇದಾಗಿ ದಕ್ಷಿಣ ಕನ್ನಡ ಇದೀಗ ಮಂಗ್ಳೂರು ಡಿಸ್ಟ್ರಿಕ್ ಅಂತ ಹೇಳ್ತಾರೆ ನಾಲ್ಕನೇದಾಗಿ ಉಡುಪಿ ಡಿಸ್ಟಿಕ್ ಐದನೇದಾಗಿ ಮೈಸೂರು ಡಿಸ್ಟ್ರಿಕ್ಟ್ ಇವೆಲ್ಲ ಐದು ಡಿಸ್ಟ್ರಿಕ್ಗಳು